ಭಾರತದಲ್ಲಿ ಕಳೆದ ವರ್ಷಗಳಲ್ಲಿ ವರ್ಷಗಳ ಹಿಂದೆ ಬಹಳ ಉದ್ಯೋಗಗಳು ಮತ್ತು ವೃತ್ತಿಗಳು ಸೃಷ್ಟಿಯಾಗಿವೆ ಯೂಟ್ಯೂಬರ್ಸ್ ಇವರು ಲೈಕು ಕಾಮೆಂಟ್ಸಿಗೋಸ್ಕರ ಎಲ್ಲ ಪ್ರತಿಯೊಂದು ಕಡೆ ವೀಡಿಯೊಗಳನ್ನು ಅಪ್ಲೋಡ್ ಮಾಡ್ತಾರೆ ಮೊಬೈಲ್ಗಳಲ್ಲಿ ಮತ್ತು ಹಾಸ್ಯ ಮಾಡುತ್ತಾರೆ ಮತ್ತು ಪ್ರವಾಸದ ತಾ ತಾಣಗಳಿಗೆ ಹೋಗಿಬಿಟ್ಟು ಅಲ್ಲೆಲ್ಲ ವೀಡಿಯೊ ಮಾಡ್ತಾರೆ ಎಲ್ಲ ಎಲ್ಲವನ್ನೂ ಮೊಬೈಲಲ್ಲೇ ತೋರಿಸುತ್ತಾರೆ ಕಾಮೆಂಟ್ಸ್ ಇದಕ್ಕೋಸ್ಕರ ಇವೆಲ್ಲ ಸೃಷ್ಟಿಯಾಗಿವೆ ಭಾರತ ದೇಶದಲ್ಲಿ ಕಳೆದ ವರ್ಷಗಳಿಂದ ಹಾಗೇ ನನ್ನ ಜೀವನದಲ್ಲಿ ನಾನು ದೊಡ್ಡ ಸಾಧನೆ ಮಾಡಬೇಕು ಎಂದು ಅಂದುಕೊಂಡಿದ್ದೇನೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ನನ್ನದೇ ಆದ ಒಂದು ಸ್ವಂತ ಉದ್ಯೋಗವನ್ನು ಇದು ಮಾಡಿಕೊಂಡು ಮುಂದುವರೀಬೇಕು ಎಂದು ತುಂಬ ಆಸೆಪಟ್ಟಿದ್ದೇನೆ ನಾನು ಒಂದು ಟೂರಿಂಗ್ ಟ್ರಾವೆಲ್ಸ್ ಸ ಸೆಂಟರನ್ನು ಇಡಬೇಕೆಂದು ಭಾಳ ಇದು ಮಾಡಿಕೊಂಡಿದ್ದೇನೆ ಆಸೆಪಟ್ಟಿದ್ದೇನೆ ಹಾಗೆಯೇ ನಾನು ಒಂದು ಒಂದು ನಾಲ್ಕೈದು ಜನಾನ ಕೆಲ್ಸಗಳು ಇಟ್ಕಂಬುಟ್ಟು ಅವರಿಗೂ ಸಂಬಳವನ್ನು ಕೊಡಬೇಕೆಂದು ತುಂಬ ಇಷ್ಟಪಡುತ್ತೇನೆ ಹಾಗೆಯೇ ಜೀವನದಲ್ಲಿ ನನಗೆ ತುಂಬ ಜನಗಳು ಸ್ ತುಂಬ ನೋಯಿಸಿದ್ದಾರೆ ನನಗೆ ಅವರ ಎದುರುಗಡೆ ಎಲ್ಲರ ಮುಂದೆನೂ ನಾನು ತುಂಬ ದೊಡ್ಡ ಮನುಷ್ಯನಾಗಿ ಬೆಳೀಬೇಕು ಎಂದು ತುಂಬ ಆಸೆಪಡುತ್ತೇನೆ ತುಂಬ ನಿಷ್ಠಯಿಂದ ದುಡಿದು ನಮ್ಮ ಅಪ್ಪ ಅಮ್ಮನನ್ನು ಸಾಕಿ ಒಂದು ನಾಲ್ಕೈದು ಜನಕ್ಕೆ ಕೆಲಸವನ್ನು ಕೊಟ್ಟು ಅವರಿಗೂ ಸಮೇತ ಉದ್ಯೋಗವಶಕ ಅವಕಾಶಗಳನ್ನು ಕೊಟ್ಟು ಒಂದು ದೊಡ್ಡ ಸ್ಥಾನದಲ್ಲಿ ನಿಂತುಕೊಳ್ಳಬೇಕೆಂದ್ ತುಂಬ ಆಸೆಪಡುತ್ತೇನೆ ಹಾಗೆಯೇ ತುಂಬ ಜೀವನದಲ್ಲಿ ನೊಂದಿನು ನೊಂದಿರುವ ಬಡ ಬಡವರಿಗೂ ಸಮೇತ ಸಹಾಯವನ್ನು ಮಾಡಿ ಅದರಲ್ಲಿ ಸ್ವಲ್ಪ ತೃಪ್ತಿಪಡುತ್ತೇನೆ ಹಾಗೆಯೇ